ಇದೂ ಹೊಸಾ ಸಂಘದಲ್ ಇದ್ದೀರಲ್ಲ ನೀವು ನಿಮಗೆ ಹೊಸ ಜನ ಬೇಕಾ ಹಾಂ ವಾರಕ್ಕೆ ಎಷ್ಟು ಕಟ್ಟಲಿಕ್ಕೆ ಲೋನ್ ಎಲ್ಲ ಸಿಕ್ತದ ಅದಕ್ಕೆ ಏನೆಲ್ಲ ತರಬೇಕು ಹಾಂ ಪಾನ್ ಕಾರ್ಡು ಆಧಾರ್ ಕಾರ್ಡು ಜೆರಾಕ್ಸು ಹಾಂ ಮತ್ತು ವಾರಕ್ಕೆ ಐವತ್ತು ರುಪಾಯ್ ಕಟ್ಟಲಿಕ್ಕೆ ಲೋನ್ ತೆಗೆದ್ರೆ ಫಸ್ಟಿಗೆ ಎಷ್ಟು ಕೊಡ್ತಾರೆ

ಜಾಸ್ತಿ ಕೊಡ್ತಾರೆ ಹಾಂ ಹಾಂ ಹಾಂ ಮೀಟಿಂಗ್ ಎಲ್ಲ ಉಂಟು ವಾರಕೊಮ್ಮೆ ಮೀಟಿಂಗ್ ಉಂಟಾ

ಹಾಂ ಹಾಂ

ಹಾಂ ಅದನ್ನು ಕೊಂಡೋಗಿ ಹಣ ಎಲ್ಲಿಗೆ ಕೊಡಬೇಕು ಆಪೀಸ್ಗೆ ಹೋಗಿ ಕೊಂಡೋಗಿ ಕಟ್ಟಬೇಕು ಅದು ವಾರಕ್ ಒನ್ ಒಂದು ಜನ ಹೋಗಿ ಕಟ್ಟಬೇಕು

ಹೌದ ಹಾಗಾದರೆ ನನ್ನನ್ನು ಸೇರ್ಪಡೆ ಮಾಡಿ